ನಾವೂ ಪ್ರೆಷರ್ ಕುಕ್ಕರನ್ನು ಬಳಸುವುದು ಅನಿವಾರ್ಯ ಏಕೆಂದ್ರೆ ಈಗಿನ ಕಾಲದಲ್ಲಿ ಆ ಸಮಯ ಭಾಳ ಕಮ್ಮಿ ಇದ್ದರು ಇರೋದರಿಂದ ನಾವು ಆ ಪ್ರೆಷರ್ ಕುಕ್ಕರನ್ನು ಬಳಸಲೇಬೇಕಾಗುತ್ತೆ ಮತ್ತು ಇಂಧನ ಅಂದರೆ ಗ್ಯಾಸ್ ಗ್ಯಾಸನ್ನ ಪೂರೈಸೋಕೆ ಸಾಧ್ಯವಾಗದ್ದರಿಂದ ಪ್ರೆಷರ್ ಕುಕ್ಕರನ್ನು ಬಳಸಲೇಬೇಕಾಗತ್ತೆ ಏಕೆಂದ್ರೆ ಈಗಿನ ಸಹ ಗ್ಯಾಸ್ ರೇಟಾಗಲಿ ಅದು ನಮ್ಮ ಜೀವನದಲ್ಲಿ ಸ್ವಲ್ಪ ಅತ್ಯಮೂಲ್ಯವಾದದೊಂದು ವಸ್ತು ಅದನ್ನೂ ಹಾಳು ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಪ್ರೆಷರ್ ಕುಕ್ಕರನ್ನು ಬಳಸಲೇಬೇಕಾಗುತ್ತೆ ಆ ಬಟ್ ಪ್ರೆಷರ್ ಕುಕ್ಕರಲ್ಲಿ ಎಷ್ಟು ಬೇಗ ಅಡುಗೆ ಆಗುತ್ತೆ ಒಂದೇ ಮುಖ್ಯ ಅಷ್ಟೇ ಅದರಲ್ಲಿ ಹಾಗಂಥೇಳಿ ರುಚಿಯೇ ಇರೋದಿಲ್ಲ ಅನ್ನೋದಂಥದ್ದೇನಿಲ್ಲ ಬೇಯಿಸೋದೂ ಅವೆಲ್ಲ ಹಾಗೆ ಆಗುತ್ತೆ ಬಟ್ ಆದರೆ ಈ ಒಲೆಯಲ್ಲಿ ಬೇಸಿರುವ ಪದಾರ್ಥಕ್ಕೂ ಮತ್ತೆ ಈ ಪ್ರೆಷರ್ ಕುಕ್ಕರಲ್ಲಿ ಬೇಯಿಸೋದಕ್ಕೂ ಭಾಳ ವ್ಯತ್ಯಾಸವಿದೆ ಏಕೆಂದ್ರೆ ಒಲೆಯಲ್ಲಿ ಆ ಬೇಸಿದ್ದ ಬೇಸುವುದರಿಂದ ಆ ರುಚಿಯೇ ಬೇರೆಯಿರುತ್ತೆ ಏಕೆಂದ್ರೆ ಈಗ ಅನ್ನವನ್ನು ಬೇಸುವಬೇಕಾದ್ರೆ ಒಂದು ಒಲೆಯಲ್ಲಿ ಇಟ್ಟು ಆ ಬೇಸಿದ್ದು ಆಮೇಲೆ ಆ ನೀರನ್ನು ಸವಿ ಸೋಸ್ ಬೇಕಾಗುತ್ತೆ ಸೋಸಿ ಆಮೇಲೆ ಅದನ್ನು ಅಡುಗೆಯಾಗಿ ಅಂದರೆ ಅನ್ನವನ್ನು ಊಟ ಮಾಡುವುದರಲ್ಲಿ ಆ ರುಚಿನೇ ಬೇರೆ ಇರುತ್ತೆ ಅದೇ ಪ್ರೆಷರ್ ಕುಕ್ಕರಲ್ಲಿ ಸೋಸುವುದು ಅವಶ್ಯಕತೆ ಇರೋದಿಲ್ಲ ಏಕೆಂದ್ರೆ ಅದು ನೀರಲ್ಲೇ ಆವಿಯಾಗಿ ಹೋಗುತ್ತೆ ಬಟ್ ಆದರೆ ಅದರಲ್ಲಿ ರುಚಿ ಸ್ವಲ್ಪ ಕಡಿಮೆ ಕಂಡುಬರುತ್ತೆ ಆರೋಗ್ಯ ದೃಷ್ಟಿಯಿಂದ ನನಗೆ ಡಾಕ್ಟರ್ ಹೇಳುವ ಹಾಗೆ ಸೋಸಿ ಅಂದ ಒಲೆಯಲ್ಲಿ ಮಾಡೋದರಲ್ಲಿ ಒಳ್ಳೆಯದು ಅಂತಾರೆ ಬಟ್ ಅದರಲ್ಲಿ ನನಗೆ ತೀರ ಏನೂ ವ್ಯತಾಸ ಕಂಡು ಬಂದಿಲ್ಲ ಆದರೆ ರುಚಿ ಪ್ರಕಾರದಲ್ಲಿ ನನ್ನ ಭಾವನೆ ಒಲೆಯಲ್ಲಿ ಮಾಡಿರೋ ಅಡುಗೆಗೆ ರುಚಿ ಜಾಸ್ತಿ ಸಿಗುವುದು ಅನ್ನೋದು ನನಗೆ ಬಾ ಹೀಗೆ ಕಂಡು ಬರುತ್ತೆ ಮಹಾ ಈಗ ಆರ್ಥಿಕ ವ್ಯವಸ್ಥೆಯನ್ನ ನೋಡಿದ ಲೆಕ್ಕಾಚಾರದಲ್ಲಿ ಗ್ಯಾಸ್ ಉಪಯೋಗಿಸೋದು ಒಳ್ಳೆಯದು ಯಾಕಂಥೇಳಿದ್ರೆ ಅದನ್ನು ನಾವೂ ಮತ್ತೆ ಒಲೆಯನ್ನು ಉಪಯೋಗಿಸಿ ಅದಕ್ಕೆ ಒಂದು ಜಾಗ ಮತ್ತೆ ಈಗಿನ ಸಿಟಿಯಲ್ಲಿ ಆ ಒಲೆಯನ್ನು ಹಚ್ಚಿ ಅಡುಗೆ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸವೇ ಅದು ಅದಕ್ಕೆ ಒಂದು ಸಪ್ರೇಟಾದ ಜಾಗ ಇರುವುದಿಲ್ಲ ಇರೋದು ಸಣ್ಣ ಸಣ್ಣ ಒಂದೂ ಸೈಟಿನಲ್ಲಿ ಮನೆ ಕಟ್ಟಿರುತ್ತಾರೆ ಬೇರೆಯವರ ಮನೆಗೆ ಹೊಗೆ ಹೋಗುತ್ತೆ ಅವರಿಂದ ಜಗಳ ಆಡಬಹುದು ಅದು ಇದು ಸುಮಾರು ರೀತಿಯಲ್ಲಿ ಆ ಪರಿಣಾಮವನ್ನು ನಾವು ಸೇರ್ ಅದು ತಗೊಳ್ಳಬೇಕಾಗುತ್ತೆ ಅದ್ರಿಂದ ನನಗೆ ಗ್ಯಾಸಲ್ಲಿ ಮಾಡೋದು ಉತ್ತಮ ಬಟ್ ರುಚೀ ಪ್ರಕಾರದಲ್ಲೀ ಯೋಚನೆ ಮಾಡಿದರೆ ಒಲೆಯದು ಅದು ಬಟ್ ಅದು ನಾವೂ ಇಲ್ಲಿ ನಮ್ಮ ಬೆಂಗಳೂರಿನ ಸ್ಥಿತಿಯಲ್ಲಿ ಅದನ್ನು ಸ್ವಲ್ಪ ಕಷ್ಟವಾದ ಕೆಲಸ ಅದು ಮಾಡುವುದು ಆದರೆ ಅದನ್ನು ನಾವು ನಮ್ಮ ಊರಿಗೆ ಹೋದಾಗ ಹಳ್ಳಿಗೆ ನಮ್ಮ ಊರ ಹಳ್ಳಿ ಅಲ್ಲಿ ಹೋಗಿ ಅದನ್ನು ಅನುಭವಿಸ್ತೇವೆ ಆವಾಗ ನಮಗೆ ಆ ವ್ಯತ್ಯಾಸವು ತಿಳಿದು ಬರುತ್ತೆ ಆ ರೀತಿ ನನಗೆ ಗ್ಯಾಸ್ಕಿಂತ ಒಲೆಯಲ್ಲಿ ಮಾಡುವುದು ಖುಷಿ ಅನ್ನಿಸುತ್ತೆ